ಸರ್ ನೀವು ಒಂದು ನನಗೊಂದು ಎಲ್ಪ್ ಮಾಡೋಕಾಗತ್ತಾ ನಾನು ಇವಾಗ ನಿಮ್ಮ ಆ ವೋಟಲಿಂದ ಚಪಾತಿ ಇಡ್ಲಿ ಸಾಂಬಾರು ಮತ್ತು ವಡೆ ಸ್ವಲ್ಪ ರೈಸ್ ಐಟಾಮು ಏನಂತ ಅಂದರೆ ಪಲಾವು ಮತ್ತು ಅನ್ನ ಕಟ್ಟಿಸ್ಕೊಂಡಿದ್ದೀನಿ ಅದಕ್ಕೆ ನೀವು ಪ್ಲೇಟ್ಸ್ ಏನೂ ಕೊಟ್ಟಿಲ್ಲ ನಾನು ಇವಾಗ ಇಲ್ಲಿ ತಿನ್ನೋಕ್ ಆಗಲ್ಲ ನಾನು ಪಾರ್ಸೆಲ್ ತಗೊಂಡು ಹೋಗ್ತೀನಿ ಮನೆಗೆ ನಾನು ಪಿ ಜಿಲ್ಲಿರೋದರಿಂದ ನನ್ಗೆ ಅಲ್ಲಿ ಏನೂ ಅಡಿಗೆ ಮಾಡೋಕೆ ಏನೂ ಅಡಿಗೆ ಐಟಮ್ಸ್ ಏನೂ ಇಲ್ಲ ಅಲ್ಲಿ ಪಾತ್ರೆ ಏನೂ ಇಲ್ಲ ತಟ್ಟೆ ಕೂಡ ಇಲ್ಲ ಲೋಟ ಸ್ಪೂನು ಏನೂ ಇಲ್ಲ ಸರ್ ಅದಕ್ಕೆ ಅಲ್ಲಿ ತಿನ್ನೋಕ್ ಆಗಲ್ಲ ಅದಕ್ಕೆ ನಿಮ್ಮ ಹೋಟಲಿಂದಲೇ ನನಗೆ ನಿಮ್ಮ ರೆಸ್ಟೋರೆಟಿಂದಲೇ ನನಗೆ ಆ ತಟ್ಟೆ ಮಾ ಪ್ಲಾಸ್ಟಿಕಿನವು ಏನಾದರೂ ತಟ್ಟೆ ಆ ಥರದ್ದು ಏನಾರು ಕೊಡಕೆ ಆಗುತ್ತಾ ತಟ್ಟೆ ಸ್ಪೂನು ಏನಾದರೂ ಇದೊಂದು ಎಲ್ಪ್ ಮಾಡಿ ಸರ್ ನನಗೆ ನಾನು ಇವಾಗ ಇಲ್ಲಿ ತಿನ್ನೋಕು ಆಗಲ್ಲ ನಾನು ಇವಾಗ ಬಸ್ಸಲ್ಲಿ ಹೋಗ್ಬೇಕು ಬಸ್ಸಲ್ಲಿ ಹೋಗ್ ಇವಾಗ ಆಲ್ರೆಡಿ ಟೈಮ್ ಆಗೈತೆ ಮತ್ತೆ ಬಸ್ ಹತ್ತಿಕೊಂಡು ಹೋಗಿ ಅಲ್ಲಿ ತಟ್ಟೆ ಏನೂ ಇಲ್ಲ ನಮ್ಮ ರೂಮಲ್ಲಿ ಅದಕ್ಕೆ ನೀವು ಇಲ್ಲಿಂದಲೇ ಕೊಟ್ಟರೆ ಅದು ನಾವು ತಗೊಂಡು ಹೋಗ್ ತಿಂದುಬಿಟ್ಟು ಬಿಸಾಕೋ ಥರ ಇರೋದು ಥರ ಕೊಡಿ ಸರ್ ಅದು ನೀವೇನು ಜಾಸ್ತಿ ಬೆಲೆ ಬಾಳೋದು ಏನು ಕೊಡಬೇಡಿ ಬೇಕಾದ್ರ್ ಅದರಲ್ಲಿ ಚಾರ್ಜು ಮಾಡಿಕೊಳ್ಳಿ ಒಂದು ಈಗ ಕಟ್ಟಿದ್ದೀನಲ್ಲ ಅದರಲ್ಲೇ ಚಾರ್ಜು ಅದನ್ನೇ ತಗೊಳ್ಳಿ ನೀವು ಅದನ್ನು ಒಂದು ಸ್ವಲ್ಪ ನಮಗೆ ಸಹಾಯ ಮಾಡ್ತೀರಾ ಸರ್ ದಯ್ವಿಟ್ಟು